ಹಾಂ ಹೇಳಿ ಯಾರು ಹೌದೌದು ಪೈ ಮೊಬೈಲ್ ಶಾಪು ಹಾಂ ಯಾರು ಹೇಳ್ರಿ ಇವ್ರು ಅಶೋಕ್ ಅಂತಲಾ ಆಂ ಸರಿ ನೀವು ಹೇಳಿ ಏನಾಯ್ತು ಮತ್ತೆ ಅದು

ಹ್ಞೂ ಮತ್ತದೇ ಥರ ಕಂಪ್ಲೇಂಟ್ ಹಾಗೆ ಕಂಟಿನ್ಯೂ ಆಯಿತಾ ಅದು ಹ್ಞೂ ಹಾಗಾದರೆ ಒಂದು ಕೆಲಸ ಮಾಡಿರಿ ಅದು ಈಗ ಎರಡು ಮೂರು ಸಲ ಆಯಿತೇನೋ ಅಲ್ಲಾ ಅದು ರಿಪೇರಿ ಹಾಂ ಅದಕ್ಕೆ ಒಂದು ಕೆಲಸ ಮಾಡಿರಿ ಈಗ ನಾನೇನು ಮಾಡ್ತೀನಂದ್ರೆ ಆ ಮೊಬೈಲ್ ನನ್ನ ನಾನು ತೊಗೊಂಡು ಅದು ಬೇರೆ ಯಾರಿಗೆ ಕಸ್ಟಮರಿಗೆ ಇದು ರೆಡಿ ಮಾಡ್ಕೊಡ್ತೀನಿ ಹಾಂ ಆಮೇಲೆ ನೀವು ಒಂದು ಹತ್ತು ಸಾವಿರ ರೂಪಾಯಿ ಒಳಗೆ ಒಂದು ನಿಮಗೆ ಒಂದು ಮೊಬೈಲ್ ಸಾಕಾ ಅಲ್ಲಾ ಒಳ್ಳೇದಂದರೆ ಮತ್ತೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಆಗುತ್ತೆ ಅದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತಲ್ಲ ನಿಮಗೆ ಮತ್ತು ಅಂದರೆ ಈಗ ಸಿಂಪಲ್ ಯೂಸಿಗೆ ಸಾಕಲ್ಲ ಹಾಂ ಆ ಟೈಪಲ್ಲಿ ಬೇಕಲ್ವಾ ಅದು ಈಗ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಐಟಮ್ ಬಂದಿದೆ ಹ್ಞೂ ಹಾಂ ಇರ್ಬೋದು ಬರುತ್ತೆ ಈಗ ನಿಮಿಗೆ ಆ ಎಂ ಬಿಯಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ರೇಂಜಿಂದು ಒಂದೊಳ್ಳೇದು ಚೂಸ್ ಮಾಡಿರ್ತೀನಿ ನೀವು ಅದು ಇಕ್ವಲೆಂಟ್ ಮೊಬೈಲ್ ಅರ್ಜೆಂಟಿಗೆ ಕೊಡ್ತೀನಿ ಒಂದು ಎರಡು ದಿನ ಯೂಸ್ ಮಾಡಿರಿ ನಿಮಗೆ ಓಕೆ ಅನಿಸಿದರೆ ನಿಮ್ಮ ಮೊಬೈಲು ಅಂದರೆ ಒಳ್ಳೆಯ ರೇಟಿಗೆ ನಾನು ಬೇರೆ ಕಸ್ಟಮರಿಗೆ ಕೊಟ್ಟು ಆ ಡಿಫ್ರೆನ್ಸ್ ಅಮೌಂಟ್ ಎಜೆಸ್ಟ್ ಆದಮೇಲೆ ನೀವು ಆ ಮೊಬೈಲ ತೊಗೊಂಡು ನೀವು ಯೂಸ್ ಮಾಡಿಕೊಳ್ರಿ ಹಾಂ ಡಿಫ್ರೆನ್ಸನ್ನ ಕೊಟ್ಟು ಆ ಹೊಸ ಮೊಬೈಲ್ ತೊಗೊಂಡ್ಬಿಡಿ ಮತ್ತೀಗ ಪದೇ ಪದೇ ನಿಮಿಗೆ ರಿಪೇರಿ ಮಾಡೋದು ಹಾಳು ಮಾಡೋದು ರಗಳೆ ಆಗುತ್ತಲ್ಲ ಹ್ಞೂ ಅದು ಮತ್ತು ಅದ್ರಲ್ಲಿ ನಿಮಗೆ ಹೌದೌದು ಹೌದು ಹಾಂ ಹ್ಞೂ ಸರಿ ನಿಮಗೆ ಮತ್ತೆ ಕಂಪ್ನಿ ಯಾವ್ದಾರೂ ನಿಮ್ಮದಿದ್ಯಾ ಹಾಂ ಹಂಗಲ್ಲ ನಿಮಗೆ ಸ್ಯಾಮ್ಸಂಗ್ ಅವು ಇವೆಲ್ಲ ಈ ಈ ಚೈನಾ ಮೊಬೈಲಲ್ಲಿ ರೆಡ್ಮಿ ಅವೆಲ್ಲ ಆಗುತ್ತಾ ಅವು ಅದು ತೊಂದರೆ ಇಲ್ಲಲ್ಲಾ ಅಂದ್ರೆ ನಮ್ಮ ಗ್ಯಾರಂಟಿ ಮೇಲೆ ನಿಮಗೆ ಇದಾಗಬೇಕಷ್ಟೇ ಹ್ಞೂ ಅಂದರೆ ಕಂಪ್ನಿ ಗ್ಯಾರಂಟಿ ಒಂದು ವರ್ಷ ಇದ್ದೇ ಇರುತ್ತೆ ಯಾವುದೇ ಕ ತೊಗೊಂಡರು ಅದಾದ್ಮೇಲೆ ನೀವು ನಮ್ಮ ಅಂಗಡಿಗೆ ಬರೋದಲ್ಲ ಹಾಳಾದರೆ ಹ್ಞೂ ಹ್ಞೂ ಅದಕ್ಕೋಸ್ಕರ ಹ್ಞೂ ಅದ್ರದ್ದೇ ಅಂದರೆ ಚೈನಾದಲ್ಲಿ ಅಂದರೆ ಒಳ್ಳೆಯ ವಿವೋ ಅವೆಲ್ಲ ಚೆನ್ನಾಗಿದೆ ಅದರಲ್ಲಿ ಸ್ಯಾಮ್ಸಂಗ್ ಅದೇ ರೇಟ ಜಾಸ್ತಿ ನೋಡೋಣ ನಿಮ್ಮ ಆ ಬಜೆಟಲ್ಲಿ ಒಳ್ಳೆಯ ಸ್ಯಾಮ್ಸಂಗ್ ಆ ಇದ್ರದ್ದೇ ಸಿಕ್ಕಿದರೆ ಮಾಡ್ಲು ಹ್ಞೂ ಅದನ್ನು ಇದ್ಮಾಡಣ ಇಲ್ಲಾಂದರೆ ನಿ ನಾನು ಒಂದು ಚೂಸ್ ಮಾಡ್ತೀನಿ ಆ ಮೊಬೈಲೇ ನೀವು ತೊಗೊಳ್ಳಿರಿ ಹ್ಞೂ ಸರಿ ನಾಳೆ ಬರುತ್ತೀರಾ ಹಾಗಾದರೆ